ಹಲೋ ಸರ್ ನಮಸ್ತೆ ಸರ್ ಹ್ಞೂ ನಮಸ್ತೆ ಬೈರೇಶ್ ಅಂತ ಅದೇ ಸ ಒಂದ್ ಜಾಬ್ ಬೇಕಿತ್ತು ಸರ್ ನನ್ನ ಕ್ವಾಲಿಫಿಕೇಷನು ಎಮ್ ಕಾಮ್ ಆಗಿದೆ ಹ್ಞೂ ಎಕ್ಸ್ಪೀರಿಯೆನ್ಸ್ ಇರತ್ತೆ ಸರ್ ಒಂದು ಟು ತ್ರೀ ಇಯರ್ಸ್ ಅಕೌಂಟೆಂಟಾಗಿ ವರ್ಕ್ ಮಾಡಿದ್ವಿ ಬೇರೆ ಕಡೆ ಹಾಂ ತ್ರೀ ಇಯರ್ಸ್ ಇದೆ ಸರ್ ಹ್ಞೂ

ಹ್ಞೂ ಅದು ಇದೆ ಸರ್ ಎಕ್ಸ್ಪೀರಿಯೆನ್ಸ್ ಇದೆ ಹ್ಞೂ ಹಲೋ ಹೌದಾ ಸ ನೋಡಿ ಸರ್ ಸ್ವಲ್ಪ ಜಾಸ್ತಿ ಮಾಡಿ ಕೊಡಿ ನೀವು ಎಕ್ಸ್ಪೀರಿಯೆನ್ಸ್ ಇದೆ

ಓಕೆ ಓಕೆ ಸರ್ ಆಯ್ತು ಈಗ

ಓಕೆ ಓಕೆ ಸರ್ ಬರ್ತೀನಿ ಸರ್ ಇಂಟರ್ವ್ಯೂ ಯಾವತ್ತು ಇರತ್ತೆ ಸರ್ ಇಂಟರ್ವ್ಯೂ ಯಾವತ್ತು ಇರತ್ತೆ ಸರ್ ಅಲ್ಲಿ ಹಾಂ

ಓಕೆ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಬಾಯ್ ಸರ್ ಓಕೆ ಓಕೆ ಸರ್ ಓಕೆ ಓಕೆ ಸರ್ ಓಕೆ ಆಯಿತು ಸರ್ ಓಕೆ ಓಕೆ ಸ ಓಕೆ